ನನಗೆ ತಿಳಿದಿರುವಂತೆ ಜನರು ಒಪ್ಪಿ ಆಯ್ಕೆ ಮಾಡಿದ ತುಮಕೂರು ಜಿಲ್ಲೆಯ ರಾಜಕೀಯ ವ್ಯಕ್ತಿ ಸುರೇಶ್ ಗೌಡರು ಇವರು ಬಡವರಿಗೆ ಬೇಕಾದ ಸಹಾಯಗಳನ್ನು ಮಾಡಿದ್ದಾರೆ ಮತ್ತು ಅಲ್ಲಿನ ಜನರಿಗೆ ಸೌಲಭ್ಯಗಳನ್ನು ದೊರಕಿಸಿದ್ದಾರೆ ರಸ್ತೆಗಳನ್ನು ಮಾಡಿಸಿದ್ದಾರೆ ಮತ್ತು ನೀರು ಕಟ್ಟೆಗಳನ್ನು ಕಟ್ಟಿಸಿಕೊಟ್ಟಿದ್ದಾರೆ ಇವರು ಜನ ಸಾಮಾನ್ಯರಿಗೆ ಬೇಕಾದಂತೆ ಮನೆ ಕಟ್ಟಡಗಳ ಕಟ್ಟಲು ಸಹಾಯವನ್ನು ಮಾಡಿದ್ದಾರೆ